ಹಲೋ ನಮಸ್ತೆ ಸರ್ ಸರ್ ಇಲ್ಲಿ ಎಲ್ಲ ನಮ್ಮ ಊರಿನ ಜನಗಳ ರಸ್ತೇಯಲ್ಲಿ ರಸ್ತೆಲಿ ಓಡಾಡಕೆ ಆಗ್ತಾಯಿಲ್ಲ ಸರ್ ರಸ್ತೆನಲ್ಲಿ ಎಲ್ಲ ನೀರು ಹರಿಯೊದು ರಸ್ತೆ ಕಾಲು ಕಾಲು ದಾರಿ ಮಾತ್ರ ಐತೆ ಸರ್ ಬೈಕ್ಗಳೂ ಏನಾದರು ವಾಹನ ಓಡಾಡಂಗೆ ಇಲ್ಲ ಸರ್ ಹಂಗಾಗಿ ಜನರೂ ಡೈಲಿ ಬಂದು ಏನು ಇದೆಲ್ಲ ಹಿಂಗಾಗಿದೆ ನೀವೇನು ಮಾಡಿಸ್ಕೊಡಲ್ವಾ ಅಂತ ಕೇಳ್ತಿದ್ದಾರೆ ಸರ್ ಮೆಂಬರಿಗೆ ಹಾಂ ಸರ್ ಇದಕ್ಕೆ ಏನು ಮಾಡೋದು ಸರ್ ಸರ್ ಇನ್ನೊಂದು ಸರ್ ನಮ್ಮ ಇಲ್ಲಿ ಜನಗಳಿಗೆಲ್ಲ ರೇಷನ್ ಕಾರ್ಡ್ಗಳೆಲ್ಲ ಇಲ್ಲ ಸರ್ ಕೆಲವರಿಗೆ ಅದನ್ನು ಸ್ವಲ್ಪ ವಿಚಾರಣೆ ಮಾಡಿ ಸರ್ ಯಾರಿಗಿಲ್ಲ ಯಾರಿಗೆ ಇದೆ ಅನ್ನೋದನ್ನು ಯಾರ್ಗೆ ಇಲ್ಲ ಅವ್ರಿಗೆ ಸ್ವಲ್ಪ ಒದಗಿಸಿ ಕೊಡಿರಿ ಹ್ಞೂ ಸರ್ ಇವಾಗ ಏನು ಗೊತ್ತ ಸರ್ ಎಲ್ಲ ಚೆನ್ನಾಗಿರೋರು ಅಂದರೆ ಹೊಲ ಮನೆ ಎಲ್ಲ ಚೆನ್ನಾಗಿರೋರು ಕೂಡ ರೇಷನ್ ಕಾರ್ಡ್ ಬಿ ಪಿ ಎಲ್ ರೇಷನ್ ರೇಷನ್ ಕಾರ್ಡ್ ಹೊಂದಿದಾರಲ್ ಸರ್ ಅದ್ರ ಬಗ್ಗೆನು ಸ್ವಲ್ಪ ಗಮನ ಕೊಡಿ ಸರ್ ಯಾಕೆಂದ್ರೇ ಅವರು ಮಾಡಿಸ್ಕೊಳ್ಳೋದ್ರಿಂದ ಇವರು ಬಡವ್ರು ಬಡ ಬಡವರಿಗೆ ಸಿಗ್ತಾಯಿಲ್ಲ ಸರ್ ರೇಷನ್ ಈಗ ರೇಷನ್ ಕಾರ್ಡು ಯಾರಿಗಿಲ್ಲ ಮಾಡಿಕೊಡಿ ಅಂದರೆ ಎಲ್ಲರಿಗು ಬಿ ಪಿ ಎಲ್ ರೇಷನ್ ಕಾರ್ಡ್ ಮಾಡ್ಕೊಟ್ಟು ಬಿಡ್ತಾರೆ ಸರ್ ಇವರು ಹಂಗಾಗಿ ಹೇಳಿರದ್ ಓಕೆ ಸರ್ ತ್ಯಾ